ಬೀದರ್ ಜಿಲ್ಲೆದಾಗೆ ನೋಡ್ರಿ ನಾನಾ ಪ್ರಕಾರದ್ದು ಬೆಳೆಗಳು ಬೆಳಿತಾರೆ ರೀ ಅದ್ರಾಗೆ ಭಾಳ ಅಂತಂದ್ರೆ ಇವು ಈಗತ್ ನಾಳೆ ಭಾಳ ಎಲ್ಲಕ್ಕಿನ್ನ ಹೆಚ್ಚಿಗೆ ಅಂತಂದ್ರೆ ಎಲ್ಲರಿಗೆ ಮಂದಿ ಸೋಯಾ ಭಾಳ ಹೆಚ್ಚಿಗೆ ಬೆಳೆಸತ್ತಾರ ಸೋಯಾ ಮತ್ತು ತೊಗರಿ ಬೆಳೆಸ್ತಾರ ಸೋಯಾ ತೊಗರಿ ಉದ್ದು ಕುಸುಬೆ ಎಣ್ಣೆ ಬಿ ಭಾಳ ಬೆಳೆಸ್ತಾರೆ ರೀ ಶೇಂಗಾ ಬೆಳಿತದೆ ಮತ್ತು ಬೆಳ್ಸೋರು ಹತ್ತಿ ಬೆಳೆಸ್ತಾರಾ ನೀರು ಯಾರ ಬಳ್ ಇದೆ ನೀರಾವರಿ ಇದ್ದೋರ್ ಕಬ್ಬನ್ನೂ ಭಾಳ ಅಂದ್ರೆ ಭಾಳ ಬೆಳೆಸ್ತಾರ ಜೋಳ ದೊಡ್ಡ ಜೋಳನೂ ಬೆಳೆಸ್ತಾರ ಅಕ್ಕಿ ಏನಿದೆ ಅಂತಂದ್ರೆ ಸ್ವಲ್ಪ ಜನ ಅಷ್ಟೇ ರೀ ಯಾರ ಬಳ್ ಭಾಳ ಜಾಸ್ತಿ ನೀರು ಇದೆ ಅವ್ರು ಅಷ್ಟೇ ಅಕ್ಕಿ ಬೆಳ್ಸಕ್ ಆಗ್ತದೆ ಎಲ್ಲರಲ್ ಕೈಲಿನ ಅಕ್ಕಿ ಬೆಳ್ಸಕ್ ಆಗಲ್ಲ ಯಾಕೆ ಅಂತಂದ್ರೆ ಬೀದರ್ ಏನಿದೆ ಅಂದ್ರೆ ನೀರು ಹೆಚ್ಚಿಗೆ ಎಲ್ಲ ಕಡೆ ನೀರಿಲ್ಲ ಎಲ್ಲ ಕಡೆ ಇರೋದೇ ನಮ್ದು ಜಿಲ್ಲೆದಾಗೆ ಒಂದೇ ನದಿ ಹರಿತದೆ ಮಾಂಜ್ರ ಅದಕ್ಕೆ ನಮ್ಗೇನು ನೀರಿಂದು ಇದು ಹೆಚ್ಚಿಗೆ ಇಲ್ಲ ಹಾಗಾಗೀ ಎಲ್ಲರೂ ಅಕ್ಕಿ ಬೆಳ್ಸೋದು ಕಬ್ಬು ಬೆಳ್ಸೋದು ಎಲ್ಲರಿಗ್ ಆಗಲ್ಲ ಯಾರು ಹೊಲ್ದಾಗೆ ನೀರು ಇತ್ತು ಯಾರ ಬಳ್ ಬೋರ್ವೆಲ್ ಇತ್ತು ಅವರಷ್ಟೇ ನೀರಾವರಿ ಮಾಡ್ಕೊಂಡು ಇದು ನೀರಾವರಿ ಬೆಳೆಗೊಳ್ ಬೆಳಿತಾರೆ ನೀರಾವರಿ ಇರ್ಲಾರ್ದೆ ಇವೇನು ಪ್ರದೇಶಗಳು ಇರ್ತವೆ ಅವ್ರು ಎಲ್ಲರೂ ಏನಂದ್ರೆ ಭಾಳಷ್ಟು ಮಾಡಿ ಇದು ಸೋಯಾ ಬೆಳೆದು ಮತ್ತು ಜಾ ಕುಸ್ಬೆ ಬೆಳೆದು ತೊಗರಿ ಬೆಳೆದು ಸೋಯಾ ಮತ್ತು ಕುಸುಬೆ ಎಲ್ಲಕ್ಕಿನ್ನ ಹೆಚ್ಚಿಗೆ ರೀ ಬೆಳ್ಸಿದ್ದು ತೊಗರಿ ಏನಿದೆ ಅಂದ್ರೆ ಮನೆಗೆ ಬೇಳಿ ಮಾಡಕ್ಕೆ ಅಡ್ಗೆ ಮಾಡಕ್ಕೆ ಅದೆಲ್ಲ ಯೂಸ್ ಆಗ್ತದ ಜೋಳ ಬೆಳೆಸ್ತಾರ ಜೋಳನೂ ಇಲ್ಲಿ ನಮ್ಮದು ಮೇನು ಊಟನೇ ಜೋಳ ರೊಟ್ಟಿ ರೀ ಜೋಳದ್ ರೊಟ್ಟಿ ಹಾಗಾಗಿ ಜೋಳ ಏನಿದೆ ಇಲ್ಲಿ ಬೆಳೆಸಿ ಇಲ್ಲೇ ಊಟ ಮಾಡೋದು ತೊಗ್ರಿಯೂ ಇಲ್ಲಿಂದ್ ಬೆಳ್ಸಿದ್ ಇಲ್ಲೇ ಊಟ ಮಾಡೋದು ಮತ್ತು ಏನಂದ್ರೆ ಮನೆಗೆ ಏನಿದೆ ಅಂದ್ರೆ ಇಲ್ಲಿ ಕುಸ್ಬೆ ಎಣ್ಣೆ ಭಾಳ ಯೂಸ್ ಮಾಡ್ತಾರೆ ಕುಸ್ಬೆನು ಬೆಳೆಸ್ತಾರೆ ಹೊಲ್ದಾಗೆ ಮೈಗೂ ಭಾಳ ಚೆಂದ ಅಂತ ಇದು ಸುಮ್ಮನೆ ಇದು ರುಚಿಗಳು ಇಂಥವೆಲ್ಲ ಏನಂದ್ರೆ ಇವು ಹೊರಗಿಂದ ಎಣ್ಣೆಗೊಳ್ ಇವು ಪಾಲ್ಮ್ ಆಯ್ಲ್ ಇರ್ತದೆ ಅದು ಅದು ಏನು ಅಷ್ಟೇನ್ ಆರೋಗ್ಯಕ್ಕೆ ಚೆಂದ ಇರಲ್ಲ ಬಟ್ ಕುಸುಬೆ ಎಣ್ಣೆ ಏನಿದೆ ಚೆಂದ ಇರ್ತದೆ ಶೇಂಗಾ ಬೆಳ್ಸಿಂದೂ ಶೇಂಗಾ ಡೈರೆಕ್ಟ್ ಹೋಗೋದು ಇಲ್ಲಿ ಹೋಗಿ ಇದ್ರ ಒಳಗೆ ಗಾಣದಾಗೆ ಹಿಡಿಸ್ಕೊಂಡ್ ಬರ್ತಾರೆ ಶೇಂಗಾ ಎಣ್ಣೆ ಉಣ್ತಾರೆ ಹೊಲ್ದಾಗೆ ಬೆಳ್ಸಿದ್ ಮನ್ಯಾಗೆ ಉಣ್ತಾರೆ ಉಣ್ತಾರೆ ಅಂತ ಅನ್ಕೊಳಿ ಮಂದಿ ಮತ್ತು ಏನಿದೆ ಅಂದ್ರೆ ಉದ್ದು ಹೆಸರು ಬೀ ಬೆಳೆಸ್ತಾರ್ ಆ ಕಡೆ ಕಮ್ಮಿ ಪ್ರಮಾಣದಾಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಅಂತಂದ್ರೆ ಬೆಳ್ಸೋದು ಇದು ಒಂದು ಕಬ್ಬು ಇನ್ನೊಂದು ಏನಂತ ಅಂದ್ರೆ ಸೋಯಾ ಎಲ್ಲ ಕಡೆ ಯಾಕೆ ಅಂತಂದ್ರೆ ರೇಟ್ ಚೆಂದ ಸಿಗ್ಲತ್ತಿದೆ ಸೋಯಾಕ್ಕೆ ಮತ್ತು ಏನು ಅಂತಂದ್ರೆ ಈಗ ಸೋಯಾದ್ದು ಏನಿದೆ ಅಂದ್ರೆ ಅದ್ರೊಳ್ಗೆ ವೆಸ್ಟೇಜ್ ಏನು ಬಿ ಇಲ್ಲ ಅಂತ ಹೇಳಿ ಅಂತ ಹೇಳಿ ಅದ್ರೊಳಗೆ ಮಾರ್ಕೆಟ್ದಾಗೆ ಡಿಮಾಂಡ್ ಬಿ ಹೆಚ್ಚಿಗೆ ಇದೆ ಮತ್ತು ಏನಂದ್ರೆ ಅದು ರೋಗ ಬಂದ್ರೆ ಬಿ ಜಲ್ದಿ ಹಿಂಗೆ ಹಾಳು ಬಿ ಆಗದು ಅದಕ್ಕೆ ಹಾಗಾಗಿ ಸೋಯಾ ಏನಂದ್ರೆ ಮಂದಿ ಭಾಳ ಅಂದ್ರೆ ಭಾಳ ಸೋಯಾ ಎಲ್ಲ ಕಡೆ ಹೆಚ್ಚಾಗಿದೆ ಈಗ ಸಧ್ಯಕ್ಕೆ ಎಲ್ಲಕ್ಕಿಂತ ಮಾರ್ಕೆಟ್ದಾಗೆ ರೇಟ್ ಹೆಚ್ಚಂದ್ರೆ ತೊಗರಿದು ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿ ತನಕ ತೊಗರಿದು ಹೆಚ್ಚಾಗ್ಲತ್ತಿದೆ ಹೀಗೆ ಒಂದು ವರ್ಷ ಸೋಯಾ ಸಿಕ್ಕರೆ ಇನ್ನೊಂದು ವರ್ಷ ತೊಗರಿ ಸಿಗ್ತದೆ ಈಗ ಒಂದು ಮೂರು ವರ್ಷ ಪೆಹ್ಲೆ ಸೋಯಾ ರೇಟ್ ಭಾಳ ಹೆಚ್ಚಿಗೆ ಇತ್ತು ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿ ಸಿಗ್ಲತ್ತಿತ್ತು ಈಗ ಅದೂ ಈಗ ಬಾ ಕಮ್ಯಾಗಿ ಈಗ ಐದು ಸಾವಿರ ಈಗ ಹಂಗೆ ಬಂದಿದೆ ತೊಗರಿ ಹೆಚ್ಚಿಗೆ ಆಗಿದೆ ಸೊ ಒಂದ್ರಲ್ಲಿ ಒಂದು ಬ್ಯಾಲೆನ್ಸ್ ಆಗ್ಲತ್ತಿವ್ ಅಂತ ಅನ್ಕೊಳಿ ಮಂದಿಗೆ ಹಂಗಾಗಿ ಏನಿದೆ ಅಂತಂದ್ರೆ ಸೋಯಾ ತೊಗರಿ ಕಾಂಬಿನೇಶನ್ದಾಗೆ ಬೆಳ್ಸ್ಲತ್ತಾರೆ ಎಲ್ಲರೂ ಬಹ್ಳಷ್ಟು ಮಾಡಿ ಕಬ್ಬು ಬೆಳ್ಸಿರ್ ಏನಿದೆ ಅವ್ರು ಹಮೇಶ ಕಬ್ಬಿನೊಳಗೆ ಇರ್ತಾರೆ ಯಾಕೆ ಅಂತಂದ್ರೆ ಕಬ್ಬಿಗೂ ರೇಟ್ ಏನಿದೆ ಗೌರ್ಮೆಂಟ್ ಡಿಸೈಡ್ ಮಾಡ್ತದೆ ಫಿಕ್ಸ್ಡ್ ಪ್ರೈಸು ಅದಕ್ಕೆ ಅದರ ಮ್ಯಾಲೆ ಮಿನಿಮಮ್ ಅಷ್ಟು ಪ್ರೈಸ್ ಕೊಟ್ಟು ಇವು ಫ್ಯಾಕ್ಟ್ರಿಗಳು ತೊಗೋತಾವೆ ಹಂಗಾಗಿ ಕಬ್ಬು ಬೆಳ್ಸೋರು ಕಬ್ಬು ನೆಡಿತದೆ ಇನ್ನು ನೀರಾವರಿ ಯಾರದ್ದು ಬಹಳ ಚೆಂದ ಇದೆ ಜಮೀನು ಯಾರದ್ದು ಭಾಳ ಚೆಂದ ಇದೆ ಅವ್ರೇನು ಅಕ್ಕಿ ಬೆಳೆಸ್ತಾರೆ ಹಿಂಗೆ ಈ ಒಂದು ನಾಲ್ಕೈದು ಐಟಮ್ ಬೀದರ್ದಾಗೆ ಫಿಕ್ಸ್ ಇವೆ ಅನ್ಕೊಳಿ ಕಡೆಗೆ ಹಳೆಯ ಟೈಮಿನಾಗೆ ಎಷ್ಟು ಐಟಮ್ಗಳು ಹಾಕ್ತಿದ್ದರೂ ಅವೆಲ್ಲ ಈಗ ಭಾಳಷ್ಟು ಎಳ್ಳು ಇದೆ ಭಾಳ ಅಂದ್ರೆ ಭಾಳ ಪಿರಿ ಇದೆ ಮತ್ತು ಅದಕ್ಕೆ ಏನು ಯಾವ ಬಿ ಏನೂ ಆಡು ಹಂದಿ ಪೀಡು ಹಂದಿ ಇವೆಲ್ಲ ಏನೂ ತಿನ್ನಲ್ಲ ಏನು ಜಿಂಕೆಗಳು ಏನೂ ತಿನ್ನಲ್ಲ ಏನಿಲ್ಲ ಕಡೆಗ್ ಏನಾಗತ್ತೆ ಮಂದಿ ಎಳ್ಳು ಬೆಳೆಸೋದೆಲ್ಲ ಈಗ ಭಾಳ ಕಮ್ಮಿ ಮಾಡ್ಯಾರೆ ಹತ್ತಿಯೂ ಏನಿದೆ ಅಂತಂದ್ರೆ ಹತ್ತಿನೂ ಕಿತ್ತೋದೆಲ್ಲ ಭಾಳ ಹಿಂಗೆ ಪ್ರಾಬ್ಲಮ್ ಆಗ್ತದ ಲೇಬರು ಭಾಳ ಬೇಕಾಗ್ತ್ ಈಗ ಇತ್ಲಾಗೆ ಮಷಿನಿಂದ ತೆಗಿಲಿಕ್ ಬರದಿಲ್ಲ ಅದಕ್ಕೆ ಈಗ ಮಂದಿ ಹತ್ತಿ ಹಾಕೋದನ್ನೂ ಭಾಳ ಕಮ್ಮಿ ಮಾಡ್ಯಾರೆ ಕಡ್ಡಿ ಹಾಕೋದ್ ಕಮ್ಮಿ ಮಾಡ್ಯಾರೆ ಏನಂತಂದ್ರೆ ಬಿತ್ತಣಿಕಿಲಿನ್ ಹಿಡ್ಕೊಂಡು ಲಾಸ್ಟಿಗೆ ಮಾರ್ಕೆಟಿಗೆ ಬರುವಷ್ಟ್ ತನಕ ಮಷಿನ್ ವರ್ಕ್ ಆಗ್ಬೇಕು ಈಗ ಈಗ ಸೋಯಾ ಆಯಿತು ತೊಗರಿ ಆಯಿತು ಏನಾಯಿತು ಟ್ಯಾಕ್ಟ್ರ್ ಹಚ್ಚೋದು ಬಿತ್ತಾಕೋದು ಆಮೇಲೆ ಏನಿದೆ ರಾಶಿ ಮಾಡಿದ್ವಿ ಏನಾಯ್ತು ಅಂದ್ರೆ ರಾಶಿದು ಬಿ ಅದು ಬಿ ಮಷಿನ್ ಬರ್ತದೆ ಈಗ ಅದು ಖರೀದಿ ಮಾಡಕ್ ಏನಿದೆ ಊರಿಗೆ ಬರ್ತಾರೆ ಅಲ್ಲಿಂದ ತೊಗೊಂಡ್ ಹೊಗ್ತಾರ ಎಲ್ಲ ಮಷಿನ್ ವರ್ಕು ಲೇಬರು ಪ್ರಾಬ್ಲಮ್ ಭಾಳ ಆಗಿಂದ್ ಕಡೆಂದ ಇವು ಲೇಬರ್ ಇಂಟೆನ್ಸಿವ್ ಕ್ರಾಪ್ಸ್ ಅಂತ ಏನಂತಾರೆ ಅಂದ್ರೆ ಮಂದಿ ಬಂದು ಹೊಲ್ದಾಗೆ ಕೆಲಸ ಮಾಡೋ ಅಂಥ ಪರಿಸ್ಥಿತಿ ಯಾವ ಬೆಳೆಗಿತ್ತು ಆ ಬೆಳೆ ಬೆಳಸುತ್ತಿಲ್ಲ ಅನ್ಕೊಳಿ ಬಹಳಷ್ಟು ಮಾಡಿ